ಇದು ವಿ ಪಿ ಎಸ್ ಕಾಲೇಜ್ ಚಿತ್ರದುರ್ಗ ಅಲ್ಲಾ ಹಾಂ ನಾನು ಶಿಮೊಗ್ಗದಿಂದ ಮಾತಾಡುದು ನಿಮ್ಮ ಕಾಲೇಜ್ ಬಗ್ಗೆ ತುಂಬ ಕೇಳಿದ್ದೇನೆ ನಾನು ಅಂದರೆ ನನ್ನ ಮಗಳಿಗೆ ನಿಮ್ಮ ಕಾಲೇಜಲ್ಲಿ ಸೇರಿಸ್ಲಿಕ್ಕೆ ಇತ್ತು ವಾಣಿಜ್ಯದಲ್ಲಿ ಅರವತ್ತೈದು ಶೇಖಡ ಅಂಕ ಇಲ್ಲ ಮೇಡಮ್ ಅಂದರೆ ಅವಳಿಗೆ ವಾಣಿಜ್ಯನೆ ಬೇಕಿತ್ತು ಅಂದರೆ ಅವಳು ಎಸ್ ಎಸ್ ಎಲ್ ಸಿ ಬರೆಯುವಾಗ ಕೈ ಮುರ್ದಿತ್ತು ಅದಕ್ಕೆ ಅವಳಿಗೆ ಸರಿ ಓದಲಿಕ್ಕೆ ಆಗ್ಲಿಲ್ಲ ಆದರೆ ನೀವು ಬೇರೆ ಅಂಕ ಎಲ್ಲ ನೋಡಿದರೆ ಅದ್ರಲ್ಲಿ ಅವಳು ಮುಂದೆ ಇದ್ದಾಳೆ ಹಾಂ ಹೌದು ಬರ್ಬೋದು ಹೌದಾ ಸರಿ ಮತ್ತು ಅಂದರೆ ನನ್ನ ಅಕ್ಕನ ಮಗಳಿಗೆ ನಿಮ್ಮ ಕಾಲೇಜಿಗೆನೆ ಸೇರಿಸ್ಲಿಕ್ಕೆ ಇತ್ತು ಅದು ನಾ ಒಟ್ಟಿಗೆ ಬರ್ಬೋದ ಅವಳಿಗೆ ಸಹ ವಾಣಿಜ್ಯನೆ ಅರು ಅವಳದ್ದು ಎಪ್ಪತ್ತೈದೂ ಶೇಖಡ ಹೌದಾ ಆಯಿತು ಅಂದರೆ ನಾವು ಬರ್ತೇವೆ ಒಟ್ಟಿಗೆ ಬರ್ತೇವೆ ನೀವು ಆವಾಗ ಹೇಳ್ತಿರಲ್ಲ ಅಂದರೆ ನನ್ನ ಮಗಳದ್ದು ಪರೀಕ್ಷೆ ಆದ ಮೇಲೆ ಮುಂದೆ ಸಿಲೆಕ್ಟ್ ಆಗ್ತದಾ ಇಲ್ಲ ಅಂತ ಹೌದಾ ಸರಿ ಆಯಿತು ಮ್ಯಾಮ್

ಹೌದಾ ಆಯ್ತು ಸರಿ ಮ್ಯಾಮ್ ಸರಿ ತ್ಯಾಂಕ್ ಯು